ಹಲೋ ಹಾಂ ಕ್ಯಾಬ್ ಡ್ರೈವರಾ ಹಾಂ ನಾನು ಆಟೋ ಡ್ರೈವರಾ ಓ ಹಾಂ ಸರಿ ಸರಿ ಆಗಬಹುದು ನಾನು ಈಗ ಚಿತ್ರದುರ್ಗ ಗವರ್ನ್ಮೆಂಟ್ ಬಸ್ಟ್ಯಾಂಡಲ್ಲಿ ಇದ್ದೇನೆ ನೀವೆಲ್ಲಿದ್ದೀರಾ ನೀವೆಲ್ಲಿದ್ದೀರಾ ಯಾವ ಸರ್ಕಲ್ಲು ಯಾವ ಸರ್ಕಲ್ಲು ಹಾಂ ಮೈನ್ ಸರ್ಕಲಲ್ಲಿದ್ದೀರಿ ಹಾಂ ನಾನು ಈಗ ಬೆಟ್ಟದಲ್ಲಿರ್ತಕ್ಕಂಥ ಏಕನಾಥೇಶ್ವರಿ ದೇವಸ್ಥಾನಕ್ಕೆ ನಾನು ಹೋಗಬೇಕು ಅಂತ ಇದ್ದೇನೆ ನೀವು ಎಷ್ಟು ಚಾರ್ಜ್ ಮಾಡ್ತೀರಾ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ ಅದು ಮಾರ್ಗ ಮಧ್ಯದಲ್ಲಿ ಒಂದು ಹೋಟೆಲಲ್ಲಿ ನಾನು ಫ್ರೆಶ್ ಆಗಲಿಕ್ಕಿದೆ ಫ್ರೆಶ್ ಆಗಲಿಕ್ಕಿದೆ ನೀವು ಸ್ವಲ್ಪ ವೈಟ್ ಮಾಡ್ಲಿಕ್ಕೆ ಆಗ್ತದಾ ಹಾಂ ಹಾಂ ಹಾಂ ಹಾಂ ಅದೇ ನೀವು ಎಷ್ಟು ಚಾರ್ಜ್ ಮಾಡ್ತೀರಾ ಅಲ್ಲಿಂದ ಇಲ್ಲಿಂದ ಗವರ್ನ್ಮೆಂಟ್ ಬಸ್ಟ್ಯಾಂಡಿಂದ ಎಷ್ಟು ಕಿಲೋಮೀಟರ್ ಆಗುತ್ತದೆ ಎಷ್ಟು ನೀವು ಚಾರ್ಜ್ ಮಾಡ್ತೀರಾ ಇದೆ ಒಂದು ರೇವತಿ ಅಂತೇಳಿ ಹೌದೌದು ಮಾರ್ಗ ಮಧ್ಯದಲ್ಲೇ ಬರ್ತದೆ ರಾಜ್ ಬೀದಿಯಲ್ಲಿ ಮಾರ್ಗ ಮಧ್ಯದಲ್ಲಿ ಉಂಟು ಹಾಂ ಹೇಳಿ ಚಾರ್ಜ್ ಎಷ್ಟು ಕೇಳ್ತೀರಾ ಕೇಳಿ ಅಲ್ಲ ಮತ್ತೆ ಪಿರಿಪಿರಿ ಮಾಡೋದು ಬೇಡ ನೀವು ಹೌದೌದು ಒಂದು ಒಂದು ಫಿಫ್ಟೀನ್ ಮಿನಿಟ್ಸು ಮತ್ತೆ ನನ್ನ ಕರ್ಕೊಂಡು ಬಂದು ಇದೇ ಗವರ್ನ್ಮೆಂಟ್ ಬಸ್ಟ್ಯಾಂಡಿಗೆ ಬಿಡಬೇಕು ನನ್ನ ವಾಪಸ್ ಅಲ್ಲಿಯೂ ವೈಟಿಂಗ್ ಮಾಡಲಿಕ್ಕಿದೆ ಹೌದು ಹೌದು ಹೌದು ಹೌದು ಹೌದು ಹೌದು ಹ್ಞೂ ಎಷ್ಟಾಗ್ತದೆ ನೀವು ನಿಮ್ಮದು ಆಟೋ ಅಷ್ಟೇ ಅಲ್ವಾ ಹಾಂ ಕಾರಲ್ವಲ್ಲ ಕಾರಲ್ವಲ್ಲ ಹ್ಞೂ ಸೌಲಭ್ಯ ಕೊಟ್ಟು ಕೇಳಬೇಕಾ ತಪ್ಪಲ್ವಾ ನೀವು

ಹೌದು ಹೌದು ಹೌದು ಹ್ಞೂ ಹ್ಞೂ ಆಯ್ತಾಯ್ತು ಆಯ್ತಾಯ್ತು ಆಯಿತು ಆಯಿತು ನಾನು ಒಂದು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ನೀಡ್ತೇನೆ ಬನ್ನಿ ಒಂದು ಸಾವಿರ ರೂಪಾಯಿ ನೀಡ್ತೇನೆ ಹಾಂ ಓಕೆ ಓಕೆ ಹಾಂ ಆಗ್ಬೋದು ನಾನು ಇದ್ದೇನೆ ಬನ್ನಿ ಬನ್ನಿ ಕರ್ಕೊಂಡೋಗಿ ಹೌದು ಹೌದು ಹೌದು ಹ್ಞೂ ಸರಿ ಸರಿ ಧನ್ಯವಾದ